ನಾವು ನಮ್ಮ ಮನೆಯಲ್ಲಿ ಆಗಿರ್ಬೋದು ತೋಟದಲ್ಲಿ ಆಗಿರಬಹುದು ನಾನು ತುಂಬ ಸಸ್ಯಗಳನ್ನ ಬಳ್ಳಿಗಳ್ನ ಬೆಳೀತೀವಿ ನಾವು ಅನೇಕ ಮನೇಲೆ ಗಾರ್ಡನ್ ಇದ್ದರೆ ನಾವು ಅಲ್ಲಿ ತರ್ಕಾರಿಗಳನ್ನು ಬೆಳೆಸಿದ್ರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಅಡುಗೆಗಳ್ನ ಕೂಡ ಅಲ್ಲಿ ಮಾಡಿಕೋ ನ ಅಡುಗೆಗೆ ಕೂಡ ತರ್ಕಾರಿಗಳನ್ನ ಬಳಸ್ಕೊಬೋದು ಅಲ್ಲಿ ಸಾಧ್ಯ ಆಗುವಷ್ಟು ನಾವು ತರ್ಕಾರಿಗಳನ್ನ ಬೆಳಿಯೋದಾಗಿರ್ಬೋದು ನಾನು ಟೊಮೇಟೋನ ಕೂಡ ಗಿಡ ಹಚ್ತೀನಿ ಸಸಿನ ಟೊಮೇಟೋ ಮೆ ಹಶಿ ಮೆಣ್ಸಿನ್ಕಾಯ್ ಗಿಡ ಹಾಗೂ ಒಣ ಮೆಣ್ಸಿನ್ಕಾಯಿದು ಮತ್ತು ಅದಲ್ಲದೆ ಅಲ್ಲಿ ಬದ್ನೆಕಾಯಿ ಗಿಡ ಮತ್ತು ಬೆಂಡೆಕಾಯಿ ಬಳ್ಳಿ ಸೌತೆ ಕಾಯಿ ಬಳ್ಳಿ ಹೀರೇಕಾಯ್ ಬಳ್ಳಿ ತೊಪ್ರಿಕಾಯಿ ಬಳ್ಳಿ ಸೋರೆಕಾಯಿ ಬಳ್ಳಿ ಈ ಥರ ಎಲ್ಲ ಬಳ್ಳಿಗಳನ್ನು ಕೂಡ ನಮ್ಮ ಗಾರ್ಡನಲ್ಲಿ ನಾವು ತೋಟದಲ್ಲಿ ಬೆಳೆಸ್ತೀವಿ ಇದರಿಂದ ತರಕಾರಿಗಳ್ನ ಬೆಳೆಸಿ ಅಡುಗೆ ಮಾಡ್ತೀವಿ ಆಮೇಲೆ ಅಷ್ಟೇ ಅಲ್ಲದೆ ಅಲ್ಲಿ ಸಸ್ಯಗಳಂದರೆ ರೋಜಾ ಹೂವು ಆಗಿರ್ಬೋದು ಮಲ್ಲಿಗೆ ಹೂವು ಆಗಿರ್ಬೋದು ದುಂಡುಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಸಂಪಿಗೆ ಶೇವಂತಿಗೆ ಎಲ್ಲ ತರಹದ ಹೂಗಳಾಗಿರಬಹುದು ದಾಸವಾಳ ಮತ್ತು ಕಣಗಲೆ ಹೂವು ಮತ್ತು ಬಟ್ಲು ಹೂವು ಏನೋ ಥರ ಥರದ ಹೂಗಳಸ್ ಕೂಡ ಆ ಸಸಿಗಳನ್ನ ಕೂಡ ನೆಡ್ತೀನಿ ಮತ್ತು ನಮ್ಮ ತೋಟದಲ್ಲಿ ಕುಂಬಳಕಾಯಿ ಕಲ್ಲಂಗಡಿ ಈ ಥರ್ದಲ್ಲೆಲ್ಲ ಬಳ್ಳಿಗಳನ್ನ ಬೆಳ್ದಿದ್ದಾರೆ ಸೀಝನ್ ಫ್ರೂಟ್ಸನ್ನ ಬೆಳೀತೀವಿ ಸಸಿಗಳಂತ ಬಂದಾಗ ಕೆಲವೊಂದು ಪುಂಡಿಸೊಪ್ಪಿನ ಒಂದು ಸಸಿ ನೆಡ್ತೀವಿ ಅದು ಕೂಡ ನಮಗೆ ಅಡ್ಗೆಗೆ ಯೂಸ್ ಆಗುತ್ತೆ ಪಾಲಕ್ ಸೊಪ್ಪು ಕೊತ್ತಂಬ್ರಿ ಶಿವ್ಡು ಇವನ್ನೂ ಕೂಡ ನಾವು ಗಾರ್ಡನಲ್ಲಿ ಬೆಳೆಸ್ತೀವಿ ಇವು ಕೂಡ ಶಿವ್ಡುಗಟ್ಟಲೆ ಬೆಳೆದು ನಮಗೆ ಆಹಾರಕ್ಕೆ ಉಪಯೋಗ ಆಗತ್ತೆ ಸಣ್ಣ ಸಣ್ಣ ಸಸಿಗಳು ಹಾಗೂ ನಮ್ಮ ಮನೇಲಿ ಇರ್ತಕ್ಕಂಥ ದನಕರುಗಳಿಗೆ ಹೆಲ್ಪ್ ಆಗಲಿಕ್ಕೆ ನಾವು ಗರಿಕೆ ಹುಲ್ಲು ಕೂಡ ಬೆ ಅಲ್ಲಿ ಬೆಳೀಲಿಕ್ಕೆ ಬಿಡ್ತೀವಿ ಕೆಲ್ವಂದಿಷ್ಟು ಜಾಗದಲ್ಲಿ ಅದನ್ನು ಕೂಡ ಮೇವಿಗೆ ಬಳಸ್ತೀವಿ ಅವುಗಳಿಗೆ ಈ ಥರ ಅನೇಕ ಅನೇಕಾನೇಕ ಒಂದು ಸಸಿ ಸಸ್ಯಗಳನ್ನ ಬೆಳ್ಸೋದರ ಮೂಲಕ ಅವುಗಳನ್ನು ಸರಿಯಾದ ಫಲವತ್ತಾದ ಮಣ್ಣಿನಲ್ಲಿ ಮಣ್ಣನ್ನ ಬೆರೆಸಿ ಅಲ್ಲಿ ಬೆಳೆಸಿ ಒಳ್ಳೆಯ ಬೆಳಕಿನ ಶಾಖ ಬಿಸಿಲಿನ ಶಾಖ ಬೆಳೆಯಂತಲ್ಲಿ ಅದಕ್ಕೆ ಸುಖಕರವಾಗಂಥ ಸೌಖ್ಯ ಜಾಗದಲ್ಲಿ ಅದನ್ನು ಬೆಳೆಸ್ತೀವಿ ಅದಕ್ಕೆ ಸಮಯಕ್ಕೆ ಸರಿಯಾಗಿ ನೀರು ಹಾಕೋದಾಗಿರಬಹುದು ಪೋಷಣೆ ಮಾಡೋದು ಅದಕ್ಕೆ ಬೇಕಾದಂಥ ಗೊಬ್ಬರ ಸಾವಯವವಾಗಿ ಹಾಕುವಂಥದ್ದು ದನಕರುಗಳ ಸಗಣಿ ಅದನ್ನು ಸಿಂಪಡಿಸಿ ಒಳ್ಳೆಯ ನೀರನ್ನು ಸಿಂಪಡಿಸಿ ಅದು ಫಲವತ್ಭರಿತವಾಗಿ ಬೆಳೆಯುವಂತೆ ಮಾಡಿ ಅದನ್ನ ನಾವು ಮನೆಯಲ್ಲಿ ಬಳಸ್ತೀವಿ ಹೂ ಮುಡ್ಕೊಳ್ಳೋಕ್ಕೆ ಬಳಸ್ತೀವಿ ತರಕಾರಿ ಬ ತರಕಾರಿಗಳ್ನ ತಿನ್ಲಿಕ್ಕೆ ಬಳಸ್ತೀವಿ ಕೆಲವೊಂದು ಬಾರೆಹಣ್ಣು ಈ ಥರ ಹಣ್ಣುಗಳು ಬಾದಾಮಿ ಗಿಡ ಹಣ್ಣುಗಳನ್ನ ತಿನ್ನಲಿಕ್ಕೆ ಬಳಸ್ತೀವಿ ತುಂಬ ತುಂಬ ಅನುಕೂಲಕರವಾಗಿ ಇರತಕ್ಕಂಥದ್ದು ಇದನ್ನು ನನ್ನ ಫ್ರೆಂಡ್ಸೂ ಕೂಡ ಅವ್ರವ್ರ ಮನೆ ಗಾರ್ಡನ್ನಲ್ಲಿ ಬೆಳ್ಸಿದ್ದಾರೆ ಪ್ರೊಟೆಕ್ಟ್ ಮಾಡ್ತಾರೆ ಅವುಗಳನ್ನ ಬೇಲಿ ಹಾಕೋದ್ರ ಮೂಲಕ ನೋಡ್ಕೊಳ್ಳೋದು ಅವುಗಳ್ಗೆ ಅನುಕೂಲ ಆಗೋ ಥರ ನಡ್ಕೊಳ್ಳೋದು ಅವನ್ನು ಆದಷ್ಟು ಒಳ್ಳೆಯ ಒಂದು ಜಾಗ ಫಲವತ್ತಾದ ಮಣ್ಣಿನಲ್ಲಿ ಬೆಳೆಸಿದ್ರೆ ಅವು ಚೆನ್ನಾಗಿ ಬೆಳಿತವೆ ಸೊ ಆ ಥರ ಚೆನ್ನಾಗಿ ಬೆಳೆಸಿ ನಮ್ಮ ಗಾರ್ಡನ್ನಲ್ಲಿ ಒಂದು ಸೊಬಗನ್ನು ಹೆಚ್ಚಿಸ್ತಾ ಇದಾವೆ ಅವು ಮನೆ ಮುಂದೆ ಹಸಿರಸಿರಾದ ವಾತಾವರಣ ಕಾಣಿಸ್ತಿದೆ ಇದರಿಂದ ವೆಚ್ಚ ಕೂಡ ಕಡಿಮೆ ಆಗುತ್ತೆ ಮನೆಯಲ್ಲೆ ನಾವೇ ಬೆಳೆದು ನಾವೇ ತಿನ್ನುವಂಥ ಅಡುಗೆ ಆರೋಗ್ಯಕರ ಹಾಗೂ ರುಚಿಕರ ಆಗಿರತಕ್ಕಂಥದ್ದು ಈಗಿನ ಕಾಲದಲ್ಲಿ ಎಲ್ಲ ಹೈಬ್ರಿಡ್ ಬೆಳೆಗಳು ಎಲ್ಲ ಕೆಮಿಕಲ್ಯುಕ್ತ ಬೆಳೆಗಳಾಗಿದವೆ ಅದರಲ್ಲಿ ನಾವು ಈವೊಂದು ಥರ ಗಾರ್ಡನಲ್ಲಿ ಬೆಳೆದು ತಿನ್ನೋದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ಇದನ್ನು ನಾನು ನಾನೂ ಕೂಡ ಫಾಲೋ ಮಾಡ್ತಿದ್ದೀನಿ ನನ್ನ ತಂದೆಯವರು ತಾಯಿಯವರು ಅವರು ಕೂಡ ಅದನ್ನು ಬೆಳೆಸ್ತಾರೆ ಪೋಷಿಸ್ತಾರೆ ಪಾಲಿಸ್ತಾರೆ ಇದು ಒಂದು ಕುಟುಂಬದ ಆರೋಗ್ಯನೂ ಕೂಡ ಇದರಿಂದ ಚೆನ್ನಾಗಿದೆ ಎಲ್ಲರು ನನ್ನ ಗೆಳತಿ ನನ್ನ ನೈಬರ್ಸು ನ ಒಬ್ರನ್ನ ನೋಡಿ ಒಬ್ಬರು ಒಳ್ಳೆಯ ರೀತಿಯಿಂದ ಈ ರೀತಿಯಲ್ಲಿ ಅವರು ನಾವು ಕೂಡ ಈ ಥರ ಮಾಡೋಣ ಅಂತ ಉತ್ಸಾಹದಿಂದ ಅವರೂ ಕೂಡ ಬೆಳೆಸ್ತಾ ಇದ್ದಾರೆ ಒಬ್ಬರಿಗೊಬ್ರು ಸ್ಫೂರ್ತಿಯಿಂದ ಬೆಳೆದು ಅದನ್ನು ನಾವು ಎಲ್ಲರೂ ತೋಟದಲ್ಲೇ ಆಗಿರ್ಬೋದು ಗಾರ್ಡನಲ್ಲಿ ಆಗಿರ್ಬೋದು ನಮಗೆ ಅನುಕೂಲಕರವಾದ ಸುವ್ಯವಸ್ಥೆ ಅಂಥ ಜಾಗದಲ್ಲಿ ನಮ್ಮದೇ ಆದ ಭಾಗದಲ್ಲಿ ಅದಕ್ಕೆ ಪ್ರೊಟೆಕ್ಷನ್ ನೀಡಿ ಬೆಳೆಸ್ತಾ ಇದ್ದೀವಿ ಮತ್ತು ನಮ್ಮ ತಾತಾವ್ರ ಮನೇಲಿ ನಮ್ಮ ರಿಲೇಟಿವ್ಸ್ ಮನೇಲಿ ಊರಿಗೆ ಹೋದಾಗೆಲ್ಲ ನಾನು ಕೂಡ ಅವರಿಗೆ ಈ ಥರ ಗಾರ್ಡನ್ ಏರಿಯಾ ಸಿಕ್ಕರೆ ಸಾಕು ಪಪ್ಪಾಯಿ ತಾತ ಇದನ್ನು ಇಲ್ಲಿ ಬೆಳೆಸಿ ಈ ಗಿಡನ ಈ ಬೆಳೆನ ನೀವು ಬೆಳೆಸೋದ್ರಿಂದ ಇಷ್ಟೆಲ್ಲ ನಿಮಗೆ ಅನುಕೂಲಕರ ಆಗುತ್ತೆ ಇಲ್ಯಾಕೆ ಬೆಳೆಸ್ಬಾರ್ದು ಅಂತ ಅಜ್ಜಿ ತಾತ ನಮ್ಮ ಗ್ ಹೆಣ್ಣಜ್ಜಿ ಗಂಡಜ್ಜಿ ಹೆಣ್ಣಜ್ಜ ಗಂಡಜ್ಜ ಅವ್ರ ಮನೇಲ್ಲೆಲ್ಲ ಹೋದಲ್ಲಿ ನಾನು ಅಲ್ಲಿ ಕೂಡ ಇದನ್ನು ಪಾಲಿಸ್ತೀನಿ ಅವ್ರಿಗೂ ಕೂಡ ಪಾಲ್ಸಕ್ಕೆ ಹೇಳ್ತೀನಿ ಮತ್ತು ನನ್ನದಿಲ್ದೆ ಇರೋದಾಗ ನೀರು ಸರಿಯಾಗಿ ಹಾಕಿ ಅಂತ ಹೇಳಿ ಅದನ್ನು ನಾಶ ಆಗದಂತೆ ನೋಡ್ಕೊಳ್ಳಿ ಅದಕ್ಕೆ ಅಂತ ಹೇಳಿಬಿಟ್ಟು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಅವರು ನನ್ಗೆ ಗೊತ್ತಿರೋಂಥ ಸುಮಾರು ಜನ ಈ ಕೆಲಸನ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಅನುಕೂಲಕರ ಹಾಗೂ ನಾವು ವಿವಿಧ ರೀತಿ ಒಂದೇ ರೋಸ್ ಇವಾಗ ರೆಡ್ ರೋಸ್ ವೈಟ್ ರೋಸ್ ಇರುತ್ತೆ ಅದು ಬಿಳಿ ಬಣ್ಣ ಕೆಂಪು ಬಣ್ಣ ಸೇರಿಸಿ ಬಿಳಿ ಕೆಂಪು ಮಿಶ್ರಿತ ಒಂದು ಗುಲಾಬಿ ಹೂನ ಬೆಳೆಯೋದು ಈ ರೀತಿ ತಂತ್ರಜ್ಞಾನ ಮುಂದುವರ್ದಿದೆ ಆ ಥರ ನಾವು ಅದನ್ನ ಕಾಂಡನ ಎರಡನ್ನು ಸೇರಿಸಿ ಇನ್ನೊಂದು ತರಹದ ವಿವಿಧ ರೀತಿಯ ಹೂಗಳನ್ನು ಕೂಡ ಬೆಳೀತೀವಿ ಡಿಫ್ರೆಂಟ್ ಡಿಫ್ರೆಂಟ್ ತರಹದ ಹೂಗಳಾಗಿರ್ಬೋದು ತರಕಾರಿಲಿ ಕೂಡ ಈಗ ಬದ್ನೆಕಾಯಿ ಗೊಜ್ಜು ಬದ್ನೆಕಾಯಿ ಗಿಡದಿಂದ ಅವನ್ನ ಬೆಳೆದು ಅಲ್ಲಿ ಗಾರ್ಡನ್ನಲ್ಲಿ ಅವನ್ನೇ ಬೆಳೆಸಿ ಅಡುಗೆ ಮಾಡಿ ಅದು ಚಪಾತಿ ಜೊತೆ ತಿನ್ನಲಿಕ್ಕೆ ಈ ಥರ ರುಚಿ ರುಚಿಯಾಗಿರುತ್ತೆ ಹಾಗಾಗಿ ಅವನ್ನ ನಾವು ಸಾಧ್ಯವಾದಷ್ಟು ನಾವು ತರಕಾರಿಗಳ್ನ ಬೆಳೆಯೋದಾಗಿರ್ಬೋದು ಹೂಗಳನ್ನ ಬೆಳೆಯೋದಾಗಿರ್ಬೋದು ಈ ಥರ ಬೆಳೆಗಳನ್ನು ಬೆಳೆಯೋದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆದಮೇಲೆ ತುಂಬ ತರಕಾರಿಗಳ್ನ ಬೆಳೆಯಬೇಕು ಹಣ್ಣುಗಳನ್ನು ಬೆಳೆಯಬೇಕು ಇದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಬೆಳೆದು ನಮಗೆ ಅನುಕೂಲ ಆಗೋ ಥರ ನಮ್ಮ ಜೀವನದಲ್ಲಿ ನಾವು ಅದನ್ನು ಬಳಸ್ಕೊಂಡು ಆರೋಗ್ಯವಂತ ಜೀವನ ನಡೆಸ್ಬೋದು ನೇಬರ್ಸ್ ಅವರು ಕೂಡ ಅವರ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸು ಕೂಡ ಅವ್ರ ಕುಟುಂಬಕ್ಕೆ ಕೂಡ ಅವರೇ ಬೆಳೆದ ಒಂದು ಅಡುಗೇನ ಮಾಡ್ಕೊದರಿಂದ ಅವ್ರ ವೆಚ್ಚ ಕೂಡ ಹೊರಗಡೆ ತರಕಾರಿ ತರೋದು ತಪ್ಪುತ್ತೆ ಮನೆಯಲ್ಲಿ ಬೆಳೆದ ಸಾವಯವ ಗೊಬ್ಬರದಿಂದ ಬೆಳೆದಂತಹ ಆರೋಗ್ಯಕರ ತರಕಾರಿನ ಬಳಸಿ ಅಡುಗೆ ಮಾಡಬಹುದು ಅದರಿಂದ ಅವರಿಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಈ ಥರ ನಾವು ನಾವು ಸಸ್ಯ ಬಳ್ಳಿಗಳನ್ನ ಬೆಳೀತೀವಿ ಬಳಸ್ತೀವಿ